ಹಾಂ ಹೌದು ರೀ ಹಾಂ ಹೇಳ್ರಿ ಅಣ್ಣ ಅಣ್ಣ ನಮ್ದು ಇಲ್ಲಿ ಮೇ ಮೇಲದ ಅಂತ ಹೇಳಿದ್ನಲ್ ರೀ ಅಣ್ಣ ನಿಮಗ್ ಅಣ್ಣ ನಮ್ಮ ಮನೆಯಾಗ್ ಜಾಸ್ತಿ ಜನ ಅದಾರ ರೀ ಜಾಸ್ತಿ ಬೇಕಾಗ್ತದ ನಮ್ಗೆ ಹದಿನೈದು ಜನ ಇದೀವಿ ರೀ ಅಣ್ಣ ನಾವು ಮನೆಯಾಗ್ ಅದಕ್ಕೆ ಎರಡು ಬೇಕಾಗ್ತವ್ ರೀ

ತಿಂಗ್ಳಿಗೆ ಎರಡು ಬೇಕು ರೀ ನಮಗ್

ಕೆಳಗಾಗೋಲ್ ರೀ ಅಣ್ಣ ಮೇಲ್ ಬರ್ರಿ ನಿಮಗ್ ಮೂರನೇ ಪ್ಲೋರಿನಾಗ ಇದೆ ಅಂತ ಹೇಳಿದಲ್ ರೀ ಮೇಲ್ ಬರ್ರಿ ಡೆಲೆವರಿ ಮಾಡೋರೆಲ್ಲ ಮನೆಗ್ ಒಯ್ದು ಕೊಟ್ಟು ಬರ್ತಾರೆ ರೀ ನಿಮ್ಮಂಗೆ ಅಲ್ಲೇ ಅರ್ಧಕ್ ಬಿಟ್ಟು ಹೋಗೋಲ್ ಯಾರು ಬಿ ಎಲ್ಲರ್ದು ಡ್ಯೂಟಿ ಅಷ್ಟೆ ಮಾಡ್ತಾರೆ ರೀ ಅಂದ್ರೆ ಗ್ಯಾಸಿನವ್ರು ಎಲ್ಲರು ಬುಕ್ ಮಾಡ್ದೋರೆಲ್ಲ ಅವ್ರ ಮನೆಗ್ ಒಯ್ದು ಕೊಟ್ಟು ಬರ್ತಾರೆ ರೀ ನೀವು ಏನು ಸ್ಪೆಷಲ್ ಇದೀರಿ ಅಲ್ಲೇ ಕೊಟ್ಟು ಬರ್ತೀನಿ ಅನ್ನೋಕ ಮನೆಗ್ ಬಂದು ಕೊಟ್ಟೊಗ್ಬೇಕು ರೀ ನಾವು ಮನೆ ಅಡ್ರಸ್ಸೆ ಕೊಟ್ಟಿವಿ ರೀ ನೀವು ಕೆಳಗ್ ನಿಂತು ಕೊಡ್ರಿ ಈಗ ಬಂದು ಒಯ್ರಿ ಅಂದ್ರೆ ಈಗ ಏನು ಒಯ್ಬೇಕು ರೀ ಈಗ ಮನೆಯಾಗ್ ಯಾರು ಇಲ್ಲ ಅಂದರೆ ಯಾರು ಬಂದು ಒಯ್ಬೇಕು ರೀ ನಾವು ಒಬ್ಬರೆ ಇದ್ದೀವಿ ಮನೆಯಾಗ್ ಹುಡುಗಿ ಈಗ ಎಷ್ಟು ಆಗ್ತದೆ ರೀ ಹಾಂ ಈಗ ಗ್ಯಾಸಿಗು ರೊಕ್ಕ ಕೊಡ್ಬೇಕು ನೀವು ತಂದು ಕೊಡೊರಿಗು ರೊಕ್ಕ ಕೊಡ್ಬೇಕಂದ್ರೆ ನಿಮಗೆ ಪೇಮೆಂಟ್ ಬರ್ತದೆ ಅಲ್ರಿ ಸರ್ಕಾರ ಕಡೆಯಿಂದ ಮೈನತ್ ಎಷ್ಟು ಆಗ್ತದೆ ರೀ ನಿಮ್ಮ ಡ್ಯೂಟಿ ಅದು ನೀವು ಮಾಡ್ಬೇಕು ರೀ ನೀವು ಮನೆಗ್ ನೀವು ಮನೆ ತನಕ ಅಡ್ರಸ್ ಕೊಟ್ಟೀನಿ ರೀ ನಾವು ಮನೆ ತನಕ ತಂದು ಕೊಡಲಾರ್ದೆ ಕೆಳಗ್ ನಿಂತು ಮಾತಾಡ್ರೆ ಹೆಂಗ್ ರೀ ನೀವು ನಿಮ್ಮ ಮೇಲ್ ಕಂಪ್ಲೇಂಟ್ ಮಾಡ್ಬೇಕಾಗ್ತದ್ ನೋಡ್ರಿ ಅಣ್ಣ ಆಯ್ತು ರೀ ಅಣ್ಣ ಸ್ವಲ್ಪ್ ತೋಡೆ ಕಮ್ಮಿಯಾರ ಮಾಡ್ರಿ ಐನೂರು ರುಪಾಯಿ ಆಗೋಲ್ ರೀ ಯಾರು ಇಲ್ರಿ ಮನೆಯಾಗ್ ಎಲ್ಲರು ಕೆಲ್ಸಕ್ ಹೋಗಿದಾರ್ ರೀ ನಾಲ್ಕು ನೂರು ರೂಪಾಯಿ ರೀ ಅಣ್ಣ ಅಣ್ಣ ಎರಡು ನೂರು ರೂಪಾಯಿ ಕೊಡ್ತಿವಿ ನೋಡ್ರಿ ನಾವು ಇಲ್ಲ ಅಣ್ಣ ಎರಡು ನೂರು ರುಪಾಯಿ ಸರಿ ಆಯ್ತು ಬರ್ರಿ ಅಣ್ಣ